ಬೆನ್ನು ನೋವನ್ನು ಗುಣಿಪಡಿಸಲು ನಮ್ಮ ನಮ್ಮ ಹಳ್ಳಿಯಲ್ಲಿ ಜನಪ್ರೀಯವಾದ ಕೆಲವು ಮನೆಮದ್ದುಗಳು ಇರುತ್ತವೆ ಆದರೇ ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವು ಮತ್ತು ಸೊಂಟ ನೋವಿನ ಸಮಸ್ಯೆಯಿಂದ ಸಾಕಷ್ಟು ಜನರು ಬಳಲುತ್ತಿದ್ದಾರೆ ಈ ಸಮಸ್ಯೆಗೆ ವಯಸ್ಸಿನ ಮಿತಿಯಿಲ್ಲ ಹೀಗಾಗಿ ಸಣ್ಣ ವಯಸ್ಸವರಿಂದ ಪ್ರಾರಂಭವಾಗಿ ಹಿರಿಯರಲ್ಲಿಯೂ ಈ ಬೆನ್ನು ನೋವು ಮತ್ತು ಸೊಂಟ ನೋವಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ನಮ್ಮ ಜೀವನ ಶೈಲಿ ಇದಕ್ಕೆ ಮುಖ್ಯ ಕಾರಣವಾಗಿದ್ದು ಸಾಮಾನ್ಯವಾಗಿ ಇಂದಿನ ಯುವಪೀಳಿಗೆಯವರು ಉದ್ಯೋಗ ಕ್ಷೇತ್ರದಲ್ಲಿ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಕೆಲಸ ಮಾಡುದರಿಂದ ಸಣ್ಣ ವಯಸ್ಸಿನಲ್ಲಿಯೇ ಬೆನ್ನು ನೋವು ಹಾಗು ಸೊಂಟ ನೋವಿನ ಸಮಸ್ಯೆಯು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ ಅದ್ರಲ್ಲೂ ಕೆಳ ಬೆನ್ನು ನೋವು ಸಾಮಾನ್ಯವಾಗಿ ಆಟವಾಡುವಾಗ ಬೊಜ್ಜಿದ್ದವರಲ್ಲಿ ನಿಷ್ಕ್ರಿಯವರಾಗಿದ್ದಾಗ ಒತ್ತಡ ಅಥವಾ ಅರ್ತೈಟಿಸ್ನಿಂದ ಬರುತ್ತದೆ ಸಾಮಾನ್ಯವಾಗಿ ಒಂದು ಅಥವಾ ಕೆಲವು ವಾರಗಳಿನ ನೋವು ಗುಣ ಹೊಂದುತ್ತದೆ ಆಗಲೂ ಸರಿಯಾಗದಿದ್ದರೆ ವೈದ್ಯರ ಸಲಹೆ ಮತ್ತು ಕೆಲ ಪರೀಕ್ಷೆಗಳ ಅಗತ್ಯ ಇರುತ್ತದೆ ವೈದ್ಯರಿಗೆ ತೋರಿಸಿದಾಗ ಸಾಮಾನ್ಯವಾಗಿ ಔಷಧಗಳು ಅಥವಾ ಸೂಕ್ತವಾದ ವ್ಯಾಯಾಮಗಳನ್ನು ಮಾಡಲು ಹೇಳುತ್ತಾರೆ ಈ ಪ್ರೀತಿ ಮನೆಯಲ್ಲಿಯೇ ವ್ಯಾಯಾಮ ಹಾಗು ಯೋಗಗಳನ್ನು ಮಾಡುವುದರಿಂದ ಬೆನ್ನು ನೋವು ನಿವಾರಣೆ ಮಾಡಿಕೊಳ್ಳಬಹುದು ಆದರೆ ಮನೆಯಲ್ಲಿ ಸಿಗುವ ಈ ವಸ್ತುಗಳಿಂದ ಕೆಳ ಬೆನ್ನು ನೋವು ನಿವಾರಣೆ ಮಾಡಿಕೊಳ್ಳಬಹುದು ಒಂದ್ನೇದು ಶುಂಠಿಯಿಂದ ಹಿಂದಿನಿಂದಲೂ ಆಯುರ್ವೇದವು ಹಲವಾರು ರೀತಿಯ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಹಲವಾರು ರೋಗಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದೆ ಹೆಚ್ಚಿನ ಖಾದ್ಯಗಳಿಗೆ ಬಳಸಲಾಗುವ ಶುಂಠಿಯು ಹಲವಾರು ರೀತಿಯ ಕಾಯಿಲೆಗಳಿಗೆ ನಿವಾರಣೆ ಮಾಡುವುದು ಶುಂಠಿಯಲ್ಲಿ ತುಂಬ ಪ್ರಬಲ ಚಿಂಗಲ್ ಫಾಲಿಫಿನಲ್ಗಳು ಫ್ಲೇವನಾಯ್ಡ್ಗಳು ಮತ್ತು ಟಾನಿನ್ಗಳು ಇದೆ ಇಷ್ಟು ಮಾತ್ರವಲ್ಲದೆ ಆ್ಯಂಟಿ ಆ್ಯಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ ಈ ಎಲ್ಲಾ ಅಂಶಗಳಿಂದಾಗಿ ಶುಂಠಿಯ ಉರಿಯೂತ ಶಮನಕಾರಿ ಅಥವಾ ಉರಿಯೂತ ತಗ್ಗಿಸುವ ಅಥವಾ ನೋವು ಕಡಿಮೆ ಮಾಡುವ ಗುಣ ಹೊಂದಿದೆ ಅದಕ್ಕೆ ಇದನ್ನೂ ಸಹಾ ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಒಂದು ಮನೆಮದ್ದು ಎಂದು ಸಹ ಹೇಳಲಾಗುತ್ತದೆ ಎರಡನೇಯದ್ದೂ ಫಿವ ಫಿವರ್ ಹೂವು ಇದೊಂದು ಮನೆ ಔಷಧಿ ಅಂತ ಕರಿಬಹುದು ಈ ಹೂವಿನ್ ಬಗ್ಗೆ ಅಷ್ಟೊಂದು ಜನ ತಿಳಿದಿರಲ್ಲ ಇದರಲ್ಲಿರುವ ಔಷಧಿಯ ಗುಣಗಳು ಮೈಗ್ರೇನ್ ತಲೆನೋವು ಹೊಟ್ಟೆನೋವು ಮತ್ತು ಹಲ್ಲುನೋವುಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಹಾಗು ಬೆನ್ನು ನೋವಿಗೂ ಗುಣಪಡಿಸುವ ಒಂದು ಮಾ ಒಂದು ಒಳ್ಳೆಯ ಗುಣವನ್ನು ಇದು ಪಡೆದಿರುತ್ತದೆ ಮೂರನೇದು ಅರ್ಶಿನ ದೇಹದಲ್ಲಿನ ಉರಿಯೂತ ಮತ್ತು ನೋವಿನೊಂದಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಅರಿಶಿಣವನ್ನು ಬಳಸಲಾಗುತ್ತದೆ ದೇಹದಲ್ಲಿನ ಜೀವಕೋಶಗಳ ಹಾನಿಯನ್ನು ನಿರ್ವಹಿಸಲು ಸಂಬಂಧಿಸಿದ ಗಾಯಗಳ ಸಮಸ್ಯೆಗಳಿಗೆ ಇದು ನೈಸರ್ಗಿಕ ಚಿಕಿತ್ಸೆಯಾಗಿದೆ ಅರಿಶಿನವು ಸಂಧಿತವಾದ ಮತ್ತು ಎದೆಯುರಿ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಮಸಾಲೆಯಾಗಿದೆ ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುಗಳ ಉರಿಯೂತಕ್ಕೆ ಸಂಬಂಧಿಸ ಸಮಸ್ಯೆಗಳನ್ನು ದೀರ್ಘಕಾಲದವರೆಗೇ ತಡೆಯುತ್ತದೆ ಇದು ಸಹ ಬೆನ್ನು ನೋವಿಗೆ ಒಂದು ಒಳ್ಳೆಯ ಮನೆಮದ್ದು ಎಂದು ಕೂಡ ಹನ್ನಬಹುದು ಓಮ್ ಕಾಳು ಇದು ಸಹ ನಿಮ್ಗೆಲಾ ಗೊತ್ತೇ ಇದೆ ಅಜವಾನ ಎಂತಲೂ ಇದನ್ನು ಕರೆಯುತ್ತಾರೆ ಇದು ನಮ್ಮ ದೇಹದ ರೋಗ ನಿರೋದಕ ಶಕ್ತಿ ಹೆಚ್ಚು ಮಾಡುವಲ್ಲಿ ನಮ್ಮ ದೇಹದ ತೂಕ ಕಡಿಮೆ ಮಾಡುವಲ್ಲಿ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಣ ಮಾಡುವಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ ಈ ಮತ್ತು ಸ್ನಾಯು ತಪ್ಪು ಭಂಗಿಯಲ್ಲಿ ಮಲಗುವುದು ಮತ್ತು ಸ್ನಾಯು ಸಂಬಂಧಿತ ಸಮ್ಮ ಸಮಸ್ಯೆಗಳಿಂದ ಉಂಟಾದ ಕೆಳ ಬೆನ್ನು ನೋವನ್ನು ಕಡಿಮೆ ಮಾಡಲು ಓಮ್ ಕಾಳು ಸಹಾಯ ಮಾಡುತ್ತದೆ ಬೆನ್ನು ನೋವನ್ನೂ ಗುಣಪಡಿಸಲು ಇನ್ನೂ ಕೆಲವು ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಕೆಲವ್ ಮನೆಮದ್ದುಗಳು ಇದ್ದರೂ ನಮಗಿನ್ನೂ ಗೊತ್ತಿರುವುದರಿಲ್ಲ